ತಂತಗ್ರ್ಯ ತಂತ್ರಜ್ಞಾನ ಜಾಹೀರಾತಿನಲ್ಲಾದಂತಹ ಒಂದು ಸುಧಾರಣೆ ಹೇಳಬೇಕೆಂದರೆ ಇದರಿಂದ ಒಂದು ಜಾಹೀರಾತು ನಮ್ ನಮಗೆ ಒಂದು ಜಾಹೀರಾತು ಒಂದು ಫೋನ್ ಫೋನ್ಗಳಲ್ಲಿ ಒಂದು ಒಂದು ಟಿ ವಿ ಮಾಧ್ಯಮ ದೂರದರ್ಶನಗಳಲ್ಲಿ ಒಂದು ಜಾಹೀರಾತು ಒಂದು ತಿಳಿಸುವುದರಿಂದ ನಮಗೆ ಹೆಚ್ಚಿನ ಅನುಕೂಲತೆಯನ್ನು ಹೆಚ್ಚಾಗುತ್ತಿದೆ ಈ ಈಗಿನ ಆಧುನಿಕ ಯುಗದಲ್ಲಿ ಜಾಹೀರಾತುಗಳು ಒಂದು ಒಂದು ವಸ್ತುವಿನಲ್ಲಾಗಿ ಆಗಿರಬಹುದು ಅಥವಾ ಒಂದು ಮನುಷ್ಯರ ಮೇಲಾಗಿ ನ ಮಾಡಿರುವಂತಹ ಜಾಹೀರಾತುಗಳು ಇದರಿಂದ ಜನಕ್ಕೆ ಹೆಚ್ಚಿನ ತಿಳುವಳಿಕೆಯಿಂದ ಅವರು ಕೆಲವೊಂದು ವಸ್ತುವನ್ನು ಖರೀದಿಸುವುದಾಗಲಿ ಕೆಲವು ಕೆಲವು ಉಪಯೋಗ ಕೆಲವು ವಸ್ತುಗಳನ್ನು ಯಾವ ರೀತಿಯು ಇಲ್ಲಿ ಉಪಯೋಗಿಸಬಹುದೆಂದು ಒಂದು ಜಾಹೀರಾತುಗಳ ಮೂಲಕ ಮನುಷ್ಯರ್ ಮಾನವರಿಗೆ ತಿಳಿಸುವುದರಿಂದ ಹೆಚ್ಚಿನ ಸೌಲಭ್ಯ ಈಗಿನ ಸಮಾ ಆಧುನಿಕ ಯುಗದಲ್ಲಿ ನಡೆಯುತ್ತಿದೆ ಈ ಜಾಹೀರಾತು ಜಾಹೀರಾತು ಒಂದು ಫೋನ್ ಫೋನ್ ಈಗಿನ ಸ್ಮಾರ್ಟ್ಫೋನ್ಗಳನ್ನು ಹೇಗೆ ಬಳಸುವುದು ಅದರ ಅದನ್ನು ಅದರ ಹೆಚ್ಚಿನ ಅರಿವು ಮಾ ಮಾನವ ಮನುಷ್ಯರಲ್ಲಿ ತಿಳುವಳಿಕೆ ಜ್ಞಾನ ಇಲ್ಲದಿರುವವರು ಸಹ ಈ ಜಾಹೀರಾತುಗಳ ಮೂಲಕ ಅದನ್ನು ತಿಳಿದುಕೊಳ್ಳಬಹುದು ಈ ಜಾಹೀರಾತು ಒಂದು ನಮಗೆ ಅತ್ಯಂತ ಈ ಜಾಹೀರಾತು ತಂತ್ರಜ್ಞಾನ ಅತ್ಯಂತ ನಮಗೆ ಹೆಚ್ಚಿನ ಉಪಾಯ ಉಪಾಯಕವಾದಂತಹ ವಸ್ತುವಾಗಿದೆ ಸ್ಮಾರ್ಟ್ಫೋನ್ಗಳು ಇಂಟರ್ನೆಟ್ಗಳು ಇವ್ ಇವುಗಳನ್ನೆಲ್ಲ ಹೇಗೆ ಬಳಸುವುದು ಎಂಬುವುದನ್ನು ಸಹ ಜನಸಾಮಾರಿಗೆ ಜನಸಾಮಾನ್ಯರಿಗೆ ತಿಳಿಸುವಂತಹ ಜಾಹೀರಾತು ತಂತ್ರಜ್ಞಾನ ಈಗಿನ ಆಧುನಿಕ ಯುಗದಲ್ಲಿ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಜಾಹೀರಾತು ತಂತ್ರಗ್ನಾದ ತಂತ್ರಜ್ಞಾನ ಫೋನ್ ಫೋನ್ ಕೆಲವೊಂದು ಬಾರಿ ಗ ಮಕ್ಕಳಿಗೆ ಕೆಲವು ವಿಷಯಗಳನ್ನು ಒಂದು ಒಬ್ಬ ಮಹಿಳೆಯಾಗಲಿ ಅಥವಾ ಹೆಚ್ಚಿನ ಜ್ಞಾನ ಸಂ ಅಂದರೆ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿ ಇಲ್ಲದಿರುವವರು ಈ ಒಂದು ಫೋನ್ಗಳ ಮೂಲಕ ನಮಗೆ ಹೇಗೆ ಅದನ್ನು ಮಕ್ಕಳಿಗೆ ತಿಳಿಸುವುದು ಆ ಒಂದು ವಿಷಯದ ಬಗ್ಗೆ ಅದರಲ್ಲಿ ಒಂದು ಫೋನ್ನಲ್ಲಿ ತಿಳಿದುಕೊಳ್ಳಬಹುದು ಇದರಿಂದ ನಮಗೆ ಹೆಚ್ಚು ಸಹಾಯ ಸಹಾಯಕವಾಗುತ್ತದೆ ಕೆಲವೊಂದು ಬಾರಿ ಫೋನ್ಗಳ ಮೂಲಕ ಇಂಟರ್ನೆಟ್ಗಳ ಇಂಟರ್ನೆಟ್ ಇರೋದರಿನ್ ಇರೋ ಸೌಲಭ್ಯ ಇರುವುದರಿಂದ ಬಸ್ಗಳ ಬಸ್ಗಳಿಗೆ ಆನ್ಲೈನ್ ಟಿಕ್ ಟಿಕೆಟ್ ಬುಕಿಂಗ್ ವ್ಯವಸ್ಥೆಯನ್ನು ಸಹ ನಾವು ಫೋನ್ ಮೂಲಕ ಇಂಟರ್ನೆಟ್ ಮೂಲಕ ಮಾಡಬಹುದು ಮತ್ತೆ ಹೋಟಲ್ಗಳಿಗೆ ಹೋಟಲ್ಗಳಿಗೆ ಬೇರೆ ಬೇರೆ ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಪ್ರವಾಸ ಬಂದಂತಹ ಸ ಸನ್ನಿವೇಶದಲ್ಲಿ ಒಂದು ಹೋಟಲ್ ವ್ಯವಸ್ಥೆಯ ಒನ್ ಹೋಟಲ್ ವ್ಯವಸ್ಥೆಯ ಅದು ಯಾವ ಸ್ಥಳದಲ್ಲಿದೆ ಅಥವಾ ಹೋಟಲ್ಲಿಗೆ ಒಂದು ಬುಕಿಂಗ್ ಮಾಡುವಂತಹ ವ್ಯವಸ್ಥೆ ಸಮ್ ಸಹ ಇಂಟರ್ನೆಟ್ನ ಈ ಜಾಹೀರಾತು ತಂತ್ರಜ್ಞಾನದಿಂದ ನಾವು ಉಪಯೋಗಿಸಿಕೊಳ್ಳಬಹುದು ಮತ್ತೆ ಈ ಇದೇ ರೀತಿ ಶಾಪಿಂಗ್ ಶಾಪಿಂಗಳಲ್ಲಿ ಬ್ಯಾಂಕ್ಗಳಲ್ಲಿ ಹಣ ಪಾವತಿಯನ್ನು ಸಹ ಒಂದು ಫೋನ್ ಮೂಲಕ ನಾವು ಅವರಿಗೆ ಹಣವನ್ನು ಪಾವತಿಸಬಹುದು ಇದರಿಂದ ನಮಗೆ ಹೆಚ್ಚು ಅತಿ ಹೆಚ್ಚು ಉಪಾಯ್ ಉಪಯೋಗಕಾರಿಯಾಗಿ ಈಗಿನ ಜಾಹೀರಾತು ತಂತ್ರಜ್ಞಾನ ನಮಗೆ ಈಗಿನ ಆಧುನಿಕ ಯುಗದಲ್ಲಿ ಹೆಚ್ಚಿನ ರೀತಿಯಲ್ಲಿ ಸುಧಾರಣೆ ಕಂಡಿರುವುದನ್ನು ಕಾಣಬಹುದಾಗಿದೆ ಒಂದು ಬ್ಯಾಂಕಿಂಗ್ನಲ್ಲಿ ಆ ಆಗಲಿ ಇನ್ನಿತರ ಯಾವುದೇ ಒಂದು ಶಾಪಿಂಗ್ ಮಾಲ್ ಯ್ ಯಾವುದೇ ಒಂದು ಅಂಗಡಿಯಲ್ಲಿ ಸಹ ಇದರ ಉಪಯೋಗ ಹೆಚ್ಚಿನ ಪ್ರಮಾಣದಲ್ಲಿ ಮುಂದುವರಿಯುತ್ತಿರೋದನ್ನು ನಾವು ಈಗಿನ ಕಾಲದಲ್ಲಿ ಕಾಣಬಹುದು